ಹಾಂ ನಮಸ್ತೆ ಹೇಳಿ ಹಾಂ ಹಾಂ ಹಾಂ ನೀವು ಹೇಳಿ ಹೌದು ಮಾಡಬಹುದು ನೀವು ಎಲ್ಲಿಂದ ಬರೋದು ಹೌದಾ ನಿಮಗೆ ಯಾವುದು ಇನೋವಾ ಆಗ್ಬೋದಾ ಇಲ್ಲ ಎಷ್ಟು ಜನ ಇದ್ದೀರಿ

ಹಾಂ ಎಷ್ಟು ಜನ ಇದ್ದೀರಿ ಹಾಂ ಹಾಗಾದರೆ ನಿಮಗೆ ಇನೋವಾ ಆಗೋದಿಲ್ಲ ಮೇಡಮ್ ನಿಮಗೆ ಟಿ ಟಿದು ವ್ಯವಸ್ಥೆ ಮಾಡುವ ಟೆಂಪೋ ಟ್ರಾವೆಲರ್ ಅದಲ್ಲ ಅದಕ್ಕೆ ದಿವಸಕ್ಕೆ ಆರು ಸಾವಿರದ ಎಂಟುನೂರು ಆಗ್ತದೆ ಮೇಡಮ್ ಹೌದು ಹಾಂ ಹೌದು ಅಂದರೆ ಈಗ ನಿಮಗೆ ನಿಮಗೆ ಇಡೀ ದಿವಸ ಇಲ್ಲಿ ಮಂಗ್ಳೂರಲ್ಲಿ ಇರಬೇಕು ಅಂತಂದರೆ ಮಂಗಳೂರಿನ ಎಲ್ಲಾ ದೇವಸ್ಥಾನಗಳನ್ನು ತೋರಿಸ್ಬೇಕು ಅಂತಾದರೆ ಮತ್ತೆ ಪ್ರಸಿದ್ದ ದೇವಾಲಯ ಮತ್ತು ಪ್ರವಾಸಿ ತಾಣಗಳನ್ನು ತೋರಿಸ್ಬೇಕು ಅಂದರೆ ಕರ್ಕೊಂಡು ಹೋಗ್ಬೋದು ಮಂಗಳೂರಿನಲ್ಲಿ ಸುಮಾರು ದೇವಸ್ಥಾನಗಳಿದೆ ಮತ್ತು ಬೀಚುಗಳಿವೆ ಹಾಂ ಆಯ್ತು ಮೇಡಮ್ ನೀವು ಬನ್ನಿ ನಮ್ಮದು ಆಫೀಸ್ ಇದೆ ಇಲ್ಲಿ ಲಾಲ್ಬಾಗಲ್ಲಿ ಅಲ್ಲಿ ಬನ್ನಿ ಆಯ್ತು ಆಯ್ತು ಆಯ್ತು ನಮ್ಮ ಇದು ಇದಕ್ಕೆ ಕಾಲ್ ಮಾಡಿ ಬನ್ನಿ ನೀವು ಮಂ ಮಂಗಳೂರ್ ಟ್ರಾವೆಲ್ ಏಜನ್ಸಿ ಆಯ್ತು ಆಯ್ತು ಹಾಂ ಹಾಂ